ನಮ್ಮ ಸಾಂಸ್ಕೃತಿಕ ಪರಂಪರೆ ಬರುವ ಎಲ್ಲ ಹಬ್ಬಗಳು ತುಂಬ ಚೆನ್ನಾಗೇ ನಡೀತಿದ್ದು ಈಗ ಟೆಕ್ನಾಲಜಿ ಬದಲಾದಂಗೆ ಅಂತಾರಲ್ಲ ಆ ರೀತಿ ತುಂಬ ಕಮ್ಮಿ ಆಗ್ತಾ ಇದೆ ಮುಂಚೆ ಒಂದು ಹಬ್ಬ ಎಲ್ಲ ಮಾಡಬೇಕು ಅಂದರೆ ಮನೆಯವರೆಲ್ಲಾ ಒಟ್ಟಾಗಿ ಸೇರಿ ಜೊತೆಗೂಡಿ ಮನೇನೆಲ್ಲಾ ಕ್ಲೀನ್ ಮಾಡಿ ಎಲ್ಲ ಒಂದು ಇದು ಮಾಡ್ತಿದ್ದರು ಆ ಸಾಂಸ್ಕೃತಿಕ ಪರಂಪರೆ ತುಂಬ ಚೆನ್ನಾಗಿತ್ತು ನೋಡಲು ಒಂದು ಹಬ್ಬ ಆಚರಣೆ ಮಾಡ್ತಾರೆ ಅಂದರೆ ಒಂದು ಮೂರು ನಾಲ್ಕು ದಿನದಿಂದಲೇ ಒಂಥರ ಹಬ್ಬದ ವಾತಾವರಣ ಶುರು ಆಗೋದು ಮನೇಲಿ ಕ್ಲೀನಿಂಗ್ ಮಾಡೋದ್ರಿಂದ ಹಿಡಿದು ಎಲ್ಲ ಪ್ರತಿ ಒಂದ್ರಲ್ಲೂ ತುಂಬ ಚೆನ್ನಾಗಿರೋದು ಆದರೆ ಈಗೆಲ್ಲಾ ಅದು ದೂರ ಆಗ್ತಿದೆ ಅದು ಮತ್ತೆ ಬರಬೇಕು ಅಂದರೆ ಅದು ಮತ್ತೆ ಮನೆಯಿಂದಲೇ ಶುರು ಆಗ್ಬೇಕು ಮುಂಚೆ ಒಂದು ಹಬ್ಬ ಮಾಡಬೇಕು ಅಂದರೆ ಎಲ್ಲ ಮನೆಯಲ್ಲೇ ರೆಡಿ ಮಾಡ್ತಿದ್ದರು ಪ್ರತಿ ಒಂದು ಅಡುಗೆ ಸಿಹಿ ತಿಂಡಿಗಳಾಗಲೀ ಎಲ್ಲಾ ಈಗ ಹೆಂಗಾಗಿದೆ ಅಂದರೆ ಮನೇಲಿ ಅಡುಗೆ ಮಾಡ್ತಾರೆ ಸಿಹಿ ತಿಂಡಿಗಳನ್ನೆಲ್ಲಾ ಸ್ವೀಟ್ ಅಂಗಡಿ ಸ್ವೀಟ್ ಅಂಗಡಿಯಿಂದ ಎಲ್ಲ ತಂದಿಟ್ಬಿಡ್ತಾರೆ ಮುಂಚೆ ಶಾಸ್ತ್ರೋಕ್ತವಾಗಿ ಪುರೋಹಿತ್ರನ್ನು ಕರೆಸಿ ಪೂಜೆ ಮಾಡಿಸ್ತಿದ್ರು ಈಗ ಸುಮ್ಮನೆ ಮನೆಯಲ್ಲೇ ಒಂದು ಎರಡು ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡ್ತಾರೆ ಹಾಗಾಗಿ ಎಲ್ಲ ದೂರ ಆಗ್ತಾ ಇದೆ ಅದನ್ನೆಲ್ಲಾ ಮತ್ತೆ ತರಬೇಕು ಅಂದರೆ ಅದು ಮನೆಯಲ್ಲಿರೊ ಸದಸ್ಯರಿಂದಲೇ ಸಾಧ್ಯ ಆಮೇಲೆ ಎಲ್ಲ ಮುಂಚೆ ಎಲ್ಲ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕಂಡು ಬರೋವ್ರು ಪೂಜೆಗೆ ಈಗ ಚೂಡಿದಾರ ಅದು ಇದು ಹಾಕಂಡು ಬರ್ತಾರೆ ಅದನ್ನೆಲ್ಲಾ ಅವಾಯ್ಡ್ ಮಾಡಿ ಮತ್ತೆ ಎಲ್ಲ ಹೆಣ್ಣುಮಕ್ಳು ಅರ್ಥ ಮಾಡ್ಕೊಳ್ಳಿ ನಮ್ಮ ಸಂಪ್ರದಾಯವನ್ನು ಪರಂಪರೆಯನ್ನು ಕಾಪಾಡಬೇಕು ಅನ್ನೋವ್ರು ಒಂದು ನನ್ನದು ಒಂದು ಉತ್ತಮವಾದ ಸಲಹೆ